ತುಮಕೂರನ್ನು ಕಲ್ಪತರು ನಾಡು ಅಂತ ಕರಿತೀವಿ ಯಾಕೆಂದ್ರೆ ತೆಂಗಿನ ಮರಗಳು ಜಾಸ್ತಿ ತೆಂಗು ಜಾಸ್ತಿ ಬೆಳಿತಾರೆ ಅದಕ್ಕೆ ಕಲ್ಪತರುವಿನ ನಾಡು ಅಂತ ಕರಿತಾರೆ ಇಲ್ಲಿ ಏನು ಪ್ರಸಿದ್ಧ ಅಂದರೆ ಸಿದ್ಧಗಂಗಾ ಮಠ ಮತ್ತು ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ಗ್ಲೋಬ್ ಲೈಬ್ರರಿ ಆಫ್ ಎ ಸೊಸೈಟಿ ಎಸ್ ಐ ಟಿ ಫುಡ್ ಪಾರ್ಕ್ ಇದೆ ಮತ್ತೆ ಅನ್ನದಾಸೋಹ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರಿಗೆ ಅನ್ನದಾಸೋಹ ನಡೆಯುತ್ತೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಲ್ಲಿ ಸಿದ್ಧಗಂಗಾ ಮಠ ಅಂತ ಅಂದರೆ ತುಮಕೂರು ಅಂದರೆ ಎಲ್ರಿಗು ಪ್ರಥಮವಾಗಿ ನೆನ್ಪು ಆಗೋದೆ ಸಿದ್ಧಗಂಗಾ ಮಠ ಅಲ್ಲಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ವಾಸವಾಗಿದ್ದರು ಈಗ ಅವರು ನಿಧನರಾಗಿದ್ದಾರೆ ಆದರೆ ಈವಾಗ್ಲೂ ಅವ್ರ ಹೆಸ್ರಲ್ಲಿ ನೂರಾರು ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ ವಾಸವಾಗಿದ್ದಾರೆ ಪ್ರತಿನಿತ್ಯ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಯುತ್ತೆ ಬೇ ಯಾವ ಯಾವುದೋ ಊರಿಂದೆಲ್ಲ ಬರ್ತಾರೆ ಅವ್ರನ್ನ ನೋಡ ಅಲ್ಲಿ ಅವ್ರದ್ದು ಸಮಾಧಿ ನೋಡೋಕೆ ಗದ್ದುಗೆ ನೋಡೋಕೆ ಶಿವಕುಮಾರ ಸ್ವಾಮೀಜಿನ ಅವರು ಅವ್ರನ್ನ ವಿಭೂತಿಗಳಿಂದ ವಿಭೂತಿಗಳನ್ನ ಇಟ್ಬಿಟ್ಟು ಮಣ್ಣು ಮಾಡಿರೋದು ಅವರು ನಡೆದಾಡುವ ದೇವರು ಅಂತಾ ಅವನ್ನ ಕರಿತಾ ಇದ್ವಿ ಅಲ್ಲಿ ಎಲ್ಲರೂ ಕನ್ನಡದವರೇ ಜಾಸ್ ಕನ್ನಡದವರು ಇದ್ದಾರೆ ಮುಸಲ್ಮಾನರು ಇದ್ದಾರೆ